ನಮಸ್ತೆ ಹೇಳಿ ಬುಕ್ ಸ್ಟೋರಾ ಹಾಂ ಹೇಳಿ ನನ್ನ ಹತ್ತಿರ ಬುಕ್ಸ್ಗಳಿದ್ದಾವೆ ಹಾಂ ಓಕೆ ಅಂದರೆ ಬುಕ್ ಒಂದೊಂದು ಬಂದು ತರ್ಟಿ ರುಪೀಸ್ ಬೀಳುತ್ತೆ ಕತೆ ಪುಸ್ತಕಗಳು ಮೂವತ್ತು ರೂಪಾಯಿ ನಿಮಗೆ ಓಲ್ಸೇಲೆಲ್ ಅಂದರೆ ಎಷ್ಟು ತಗೊಳ್ತಿದ್ದೀರ ಅಂದ್ರೆ ಇಪ್ಪತೈದು ರೂಪಾಯ್ಗೆ ಹಾಕಿ ಕೊಡ್ಬೌದು ಅಷ್ಟೆಲ್ಲ ಲಾಸ್ ಆಗುತಲ್ಲ ನಮಿಗೆ ಲಾಸ್ ಆಗುತ್ತೆ ಇಲ್ಲಿ ಇರೋದಕ್ಕೆ ಇಪ್ಪತ್ತೈದು ರೂಪಾಯಿ ಕೇಳ್ತಿದ್ದೀವಿ ಹೌದು ನಮ್ದು ನಾವೇ ಕಳಿಸಿ ಕೊಡ್ತೀವಿ ಹಲೋ ಹೇಳಿ ಅದುಕ್ಕೆ ಏನು ಚಾರ್ಜ್ ಇರೋಲ್ಲ ನಿಮ್ಗೆ ಅದು ಫ್ರೀ ಇರುತ್ತೆ ಹ್ಞೂ ಅದು ಸೇರಿನೆ ನಿಮಗೆ ತರ್ಟಿ ರುಪೀಸ್ ಒಂದು ಬುಕ್ಕುಗೆ ಬರುತ್ತೆ ನಾವು ಅದನ್ನು ನಿಮಗೋಸ್ಕರ ಟ್ವೆಂಟಿ ಫೈವ್ ಹಾಕ್ಕೊಡ್ತಿದ್ದೀವಿ ಹೌದು ಅದಕ್ಕಿಂತ ಕಮ್ಮಿ ಕೊಡೋಕ್ಕಾಗಲ್ಲ ನಿಮ್ದು ಅಡ್ರಸ್ ಎಲ್ಲಿ ಬರುತ್ತೆ ನಮಗೆ ಅಡ್ರಸ್ ಕಳ್ಸಿ ಕೊಟ್ಟರೆ ನಾವು ಬಸ್ ಮುಖಾಂತರ ಇಲ್ಲಾಂದರೆ ನಮ್ಮದೆ ಒಂದು ವೆಹಿಕಲ್ ಇದೆ ಅದರಲ್ಲೇ ಕಳ್ಸಿಕೊಡ್ತೀವಿ

ಓಕೆ ನಾನೇ ಕಳ್ಸ್ಕೊಡ್ತೀನಿ ನಿಮ್ದು ಅಡ್ರಸ್ ಕಳ್ಸಿಕೊಡಿ ಪೇಮೆಂಟ್ ಯಾವು ಆನ್ಲೈನ್ ಮುಖಾಂತರನ ಹಾಕಿ

ಓಕೆ ಸರ್ ಆಯ್ತು ಓಕೆ ಸರ್ ಆಯ್ತು